ನಮ್ಮ ಚಿತ್ರದುರ್ಗದ ಸರ್ಕಾರಿ ಶಾಲೆಗಳಲ್ಲಿ ಎಜುಕೇಶನ್ ಶಿಕ್ಷಣ ಅನ್ನೋದು ತುಂಬಾ ಕಡಿಮೆ ಇದೆ ಅಂಥ ಮಕ್ಕಳಿಗೆ ತಲುಪಬೇಕಾದಂಥ ವಿದ್ಯಾಭ್ಯಾಸ ತಲುಪ್ತಾ ಇಲ್ಲ ಮಕ್ಕಳಿಗೆ ಶಿಕ್ಷಣದ ವಿದ್ಯಾಭ್ಯಾಸ ಮಕ್ಕಳಿಗೆ ತಲುಪ್ತಾ ಇಲ್ಲ ಯಾಕಂದರೆ ಈಗ ಬಡ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ಬೇಕು ಅವರಿಗೆ ಪ್ರೈವೇಟ್ ಶಾಲೆಗೋ ಅಷ್ಟೊಂದೆಲ್ಲ ಹಣವನ್ನು ಕಟ್ಟಿ ಓದಕ್ಕೆ ಆಗೋಲ್ಲ ಮತ್ತು ತಂದೆ ತಾಯಿಗೂ ಕೂಡ ಅಷ್ಟು ಶಕ್ತಿ ಇರೋಲ್ಲ ಅಷ್ಟೊಂದು ಹಣವನ್ನು ಅಲ್ಲಿ ಕಟ್ಟಿಬಿಟ್ಟು ಓದ್ಸೋಕ್ಕೆ ಅದಕ್ಕೋಸ್ಕರ ಸರ್ಕಾರಿ ಶಾಲೆಯೇ ಬಡವ್ರಿಗೆ ಬೇಕಾಗಿರೋದರಿಂದ ತುಂಬ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ತುಂಬ ಹೋಗೋದೇ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಳುಗಳು ಅಲ್ಲಿ ಒಳ್ಳೆಯ ಶಿಕ್ಷಣ ನಮ್ಮ ಚಿತ್ರದುರ್ಗದಲ್ಲಿ ಅಂತ ಶಿಕ್ಷಣ ಇಲ್ಲ ಅಂತ ಹೇಳಕ್ ಇಷ್ಟ ಹೇಳಕ್ ಬಯಸ್ತೀನಿ ಮತ್ತು ಆರೋಗ್ಯ ಆಗಿರ್ಬೋದು ಸರ್ಕಾರಿ ಹಾಸ್ಪೆಟಲ್ ಆಸ್ಪತ್ರೆ ಅಂತಂದರೆ ಯಾವುದೇ ಆಗಿರಲಿ ಔಷಧಿ ಕೊಡೋದಕ್ಕಾಗಲಿ ಮತ್ತು ವೈದ್ಯರ ಮಾತುಕತೆ ಆಗಲಿ ಯಾವ ರೀತಿ ಅವರು ವೈದ್ಯರು ಯಾವ ರೀತಿ ಪೇಷಂಟ್ಗಳನ್ನ ಟ್ರೀಟ್ ಮಾಡಬೇಕು ಅನ್ನೋದಾಗಲಿ ಅಷ್ಟು ಇದಿಲ್ಲ ತುಂಬ ಕೇರ್ಲೆಸ್ ಆಗ ಇದು ಮಾಡ್ತಾರೆ